ಈಗ ನಾವೇನು ಮಾಡಿದೇವಂದ್ರೆ ಎಲ್ಲ ನಾವು ಫ್ಯಾಮಿಲಿಯೋರು ಎಲ್ಲ ನಮ್ಮ ಕುಟುಂಬದವರೆಲ್ಲ ಸೇರಿ ಮುಂಬೈ ಹೋಗಿದ್ದೆವು ಮುಂಬೈ ಟ್ರೈನ್ ಏನು ಮಾಡ್ತದಂತಂದ್ರೆ ಬೀದರ್ ಬರ್ಲಿಕ್ಕೆ ರಾತ್ರಿ ಬಾರಾ ಒಂದಾಗ್ತದೆ ಅಲ್ಲಿಂದ ಮಧ್ಯಾಹ್ನ ಎರಡಕ್ಕೆ ಹಂಗೆ ಕುಂತ್ರೆ ಇಲ್ಲಿ ಬೀದರ್ ಬರ್ಲಿಕ್ಕೆ ಬಾರ ಎರಡು ಒಂದು ಆಗ್ತದೆ ಅಂಥದ್ರಾಗೆ ನಾವೇನು ಮಾಡಿದೆವು ರಾತ್ರಿಯಾಗಿದೆಯಪ್ಪ ಥಕಾಸಿ ಹೋಗ್ತೇವು ಮನೆಗೋಗಿ ಊಟ ಮಾಡಬೇಕಲ್ಲ ಟ್ರೈನ್ದಾಗರೆ ಸರಿ ಸಿಗೋಲ್ಲ ಊಟ ಅಂತಂದು ನಾವೇನು ಮಾಡಿದೆವು ರಾತ್ರಿ ಪರೀ ಒಂಬತ್ತು ಗಂಟೆಗೆ ಫೋನ್ ಮಾಡಿದೆವು ಹೋಟಲಿಗೆ ಚೆಕ್ ಮಾಡಿದೆವು ಆಪಿನ್ಯಾಗೆ ಊಟ ಏನರೆ ಸಿಗ್ತೆದೆನೋ ಮನೆ ಹೋಕಿಂತ ಪೆಹೆಲೆಕ ಆರ್ಡರು ಮಾಡಿಟ್ರ ಮನೆಗೆ ಹೋದ್ಮೇಲೆ ಸಿಗ್ತದೇನೊ ಅಂತಂದು ಪ್ಲ್ಯಾನ್ ಮಾಡಿದೆವೂಂ ಪ್ಲ್ಯಾನ್ ಮಾಡಿದಾಗ ನಾವೇನು ಮಾಡಿದೆವು ಅಂದ್ರೆ ನಮ್ಮ ಮಮ್ಮಿಗೆ ಕೇಳ್ದೆ ಮಮ್ಮಿ ಏನು ಊಟ ಮಾಡ್ತೀದಿ ನಮ್ಮ ಮಮ್ಮಿ ಅಂದ್ರು ನನಗೆ ಒಣ ಥೊಡೆ ಅನ್ನ ಇದ್ರೆ ಸಾಕು ಬೇಟಾ ಮತ್ತೇನು ಬೇಡಾ ಅಂತಂದ್ರು ಮತ್ತು ನಮ್ಮ ಪಪ್ಪಾಗೆ ಕೇಳ್ದೆ ಏನು ಉಣ್ತೀರಿ ಪಪ್ಪಾ ಲೇಟ್ ಆಗ್ತದ ಮತ್ತೆ ಮನೆಗೆ ಹೋಗ್ಲಿಕ್ಕೆ ಈಗೇ ಆರ್ಡರ್ ಮಾಡಿಟ್ಟೆ ಅಂತಂದ್ರೆ ಅವ್ರಂದ್ರು ನಂಗೆ ಚಿಕನ್ ಬೇಕು ಬೇಟಾ ತೋಲ್ ಥಕಾಸಿ ಹೋಗಿದ್ದೇನೆ ಹಂಗ ಅಂತಂದ್ರು ಆಯ್ತು ನಾ ಏನು ಮಾಡಿದೆ ಆಯ್ತು ನೋಡ್ರಿ ತೊಗೋರಿ ಅಂದರೆ ಇಂತಜಾಮ್ ಮಾಡ್ತೇನೆ ಅಂತಂದು ಬೀದರದಾಗ ನಾ ಫೋನ್ ಹಚ್ಚಿದೆ ಯಾವ್ದಕ್ಕೆ ಮಂತ್ರಿ ಹೋಟೆಲಿಗೆ ಫೋನ್ ಹಚ್ಚಿದೆ ಅಲ್ಲಿ ಫೋನ್ ಹಚ್ಚಿದೆ ಸರ್ ಮತ್ತೆ ಹಿಂಗೆ ನಾವು ರಾತ್ರಿ ಪರಿ ಬರ್ತೇವೆರಿ ನಿಮ್ದು ಹೋಟೆಲು ಎಷ್ಟಕ್ಕೆ ತೆರೆರ್ತೀರಿ ಎ ಎಷ್ಟಾಗ್ತದೆ ನೀವು ಮುಚ್ಚಲಿಕ್ಕೆ ಅವರಂದ್ರು ಇಲ್ಲರೀ ನಾವು ಹತ್ತರ ತನ್ಕನೇ ತೆರೆದಿತ್ತೇವೆ ನಮ್ದು ಹೋಟೆಲು ಈಗ ನಾವು ಬರ್ತೇವು ಬೀದರಕ್ಕೆ ಬಾರಾಕ್ಕೆ ಈಗ ಅದು ಹೋಟೆಲೂ ಹತ್ತು ಅನ್ನೊಷ್ಟಕ್ಕೇ ಮುಚ್ಚಿರ್ತದೆ ಅದಕ್ಕೆ ಏನು ಮಾಡ್ಡ ನಾ ಅಂತಂದ್ರೆ ಮತ್ತೆ ಬೇರೆ ಹೋಟೆಲಕ್ಕೆ ಫೋನ್ ಮಾಡ್ದೆ ಯಾವುದು ಎ ಬಿ ಸಿ ಹೋಟೆಲು ರಾಯ್ಲೆನ್ ಮಾಲು ಮ ಸತ್ಕಾರು ಇವೆಲ್ಲ ಇದ್ದೀವು ಅದರಾಗ ಯಾವ್ದಕ್ಕೆ ಫೋನ್ ಹಚ್ದೆ ಅಂದ್ರೆ ಸತ್ಕಾರ್ ಹೋಟೆಲಿಗೆ ಫೋನ್ ಮಾಡ್ದೆ ಸತ್ಕಾರ್ ಹೋಟೆಲಿಗೆ ಫೋನ್ ಮಾಡ್ದಾಗ ಅವ್ರರೆಂದ್ರು ಇಲ್ಲ ಸಾರ್ ನಾವೊಂದು ಹತ್ತು ಹತ್ತೂವರೆಗೆ ಮುಗಿಸ್ತೇವೆ ಆಲ್ರೆಡಿ ನಂಬಲ್ಲಿಲ್ಲಿ ಪ್ರೋಮು ನಡೆದಿದೆ ನಂಬಲ್ಲಿ ಈಗ ಸದ್ಯಕ್ಕೆ ಹೋಟೆಲಾಗೆ ಏನೂ ಅಡುಗೆ ಮಾಡುತ್ತಿಲ್ಲ ನಾವು ನಿಮ್ದು ಆರ್ಡರೂ ತೊಗೊಳೋಕ್ಕಾಗೋಲ್ಲ ದಯಮಾಡಿ ನಮ್ಗೆ ಕ್ಷಮಿಸಿರಿ ಅಂತ ಹೇಳಿದರು ಅವರು ಆಯ್ತು ತೊಗೊಳಿ ಅಂತ ಮತ್ತೆ ಏನು ಮಾಡ್ದೆನಾ ರಾಯ್ಲನ್ ಮಾಲುನವ್ರಿಗೆ ಫೋನ್ ಮಾಡ್ದೆ ಸರ್ ನಾವು ಮತ್ತೀಗ ಹಿಂಗೆ ಹೊಂಟಿದೇವ್ರಿ ಒಂದು ಐದಾರು ಜನ ಇದ್ದಿದ್ದೇವೆ ನಾವು ಮುಂಬೈಯಿಂದ ಟ್ರೈನು ಬೀದರ್ಗೆ ಬರ್ಲಿಕ್ಕೆ ಬಾರ ಆಗ್ತದೆ ನಮಗೆ ಎತ್ತಕ ಊಟ ಸಿಗಬೇಕು ಸಿಗ್ತದೇನ್ರಿ ನಿಂಬಳಿ ಅಂತಂದ್ರೆ ಹ್ಞೂ ಸಾರ್ ನಂಬಳಿ ರಾತ್ರಿ ಹೋಮ್ ಡೆಲಿವರಿ ಭೀ ನಾವು ಕೊಡ್ತೇವೆ ನಮ್ದು ಹತ್ತು ಗಂಟೆಗೆ ಕ್ಲೋಸ್ ಆಗ್ತದೆ ಖರೆ ಹಿಂಗೆ ಯಾವ್ದಾರು ಎಮರ್ಜೆನ್ಸಿ ಕೇಸಸ್ದಾಗ ಅವರು ಇವರು ಬೇಕೆಂದಾಗ ನಾವೇನು ಮಾಡ್ತೇವೆ ಕ್ಲೋಸ್ ಇದ್ದರೂ ನಾವು ಒಳಗಿಂದೆಲ್ಲ ಆರ್ಡರ್ ರೆಡಿ ಮಾಡಿ ಅವ್ರಿಗೆ ಕೊಡ್ತೇವೆ ಆಗ ನಾ ಅಂದೆ ಅಪ್ಪಾ ದೇವರೇ ಮನೆಗೆ ಹೋದರೆ ಊಟ ಸಿಗ್ತದೆ ಮತ್ತೆ ಮನೆಯಾಗ ಒಮ್ಮೆ ನಾಲ್ಕೈದು ದಿನ ಆದ ಮ್ಯಾಲ ಹೊಂಟಿದೆವು ಈಗ ಊಟ ಹೆಂಗ ಅಂತ ವಿಚಾರ್ದಾಗ ವಿಚಾರಣೆ ಮಾಡ್ದಾಗ ಆಗದು ಅವ್ರು ಹೇಳಿದ್ರು ಹ್ಞೂಂ ರೀ ತರ್ತೀವಿ ಮನೆತನಾ ತಂದು ಕೊಡ್ತೇವೆ ನೀವು ಬರೋ ರಾತ್ರಿ ಬಂದಮ್ಯಾಗಲೂ ನೀವು ತೊಗೊಬೋದು ಅದಕ್ಕೆ ನಾ ಅವ್ರಿಗಂದೆ ನೋಡ್ರಿ ಈಗ ನಮ್ಮ ಮಮ್ಮಿಗೆ ಪಲಾವು ರೈಸ್ ಬೇಕು ನಮ್ಮ ಪಪ್ಪಗೆ ಚಿಕನು ಮತ್ತು ರುಮಾಲಿ ರೋಟಿ ಬೇಕು ನನಗೆ ಏನು ಬೇಕು ಅಂತಂದ್ರೆ ನನಗ ಬೀ ರುಮಾಲಿ ರೋಟಿ ಮಟನ್ ಸಾರು ಬೇಕು ಈ ಎಲ್ಲ ಐಟಮ್ ಏನು ಮಾಡ್ರಿ ನೀವು ಪ್ಯಾಕ್ ಮಾಡ್ರಿ ಪೇಮೆಂಟ್ ನಾ ಇಲ್ಲೆ ಆಲ್ರೆಡಿ ನಾ ಮಾಡಾಕ್ತೀವಿ ನೀವು ಗೂಗಲ್ ಪೇ ಫೋನ್ ಪೇ ನಂಬರ್ ಕೊಡ್ರಿ ನಾ ಮಾಡಾಕ್ತೆ ಅಂತಂದು ಏನು ಮಾಡ್ದೆ ನಾ ಆರ್ಡರ್ ಮಾಡ್ದೆ ಆರ್ಡರ್ ಮಾಡೋತ್ಗೆ ಆಯ್ತು ಸರ್ ನೀವು ಬರ್ರಿ ಬಂದಮ್ಯಾಗ ನೀವು ಮನೆ ಮುಟ್ದಾಗ ಫೋನ್ ಮಾಡ್ರಿ ನಮ್ಮ ಮನುಷ್ಯ ಐದು ನಿಮಿಷ್ದಾಗ ನಿಮಗೆ ತಂದು ಕೊಡ್ತಾನೆ ಅಂತ ಹೇಳಿದ ಅವ ಅದಕ್ಕೆ ಆಯ್ತು ಸರ್ ನಾ ಅಮೌಂಟು ಪೇ ಮಾಡಾಕ್ತೆ ನೀವು ರೆಡಿ ಮಾಡಿ ಕಳಿಸ್ರಿ ಅಂತ ನಾ ಅವ್ರಿಗೆ ಹೇಳ್ದೆ ಆಗ ಅವರು ಒಪ್ಕೊಂಡು ನಮ್ಮನೆ ಮತ್ತೆ ಇಲ್ಲಿ ಪೂರ ಇಲ್ಲಿ ಇದೆರಿ ಪೂರ ಫಾರೆಸ್ಟ್ ಏರ್ಯದಾಗ ಇದೆ ಮತ್ತೆ ತರ್ಲಿಕ್ಕೆ ಆಗ್ತದೇನ್ರಿ ನಿಮ್ಮ ಮನುಷ್ಯಗ ಮತ್ತೆ ತೋಲ್ ದೂರ ಅದ ಮತ್ತೆ ರಾತ್ರಿ ಪರಿ ಫಾರೆಸ್ಟ್ ಏರ್ಯಾದ ಎಲ್ಲ ಅರಣ್ಯ ಪ್ರದೇಶ ಇದೆ ಅದು ಇದು ಓಡಾಡ್ತದೆ ಚಿರತೆ ಹುಲಿ ಇಂಥದೆಲ್ಲ ಜರಾ ಅಂಜಿಕೆ ಇದೆ ಮತ್ತೆ ನಿಮ್ಮ ಮನುಷ್ಯಗೆ ಜರಾ ಹುಷಾರಿಂದ ಕಳಿಸ್ರಿ ಮತ್ತೆ ಏನಾರೂ ಆಯ್ತು ಅಂತಂದ್ರೆ ಮತ್ತೆ ನಾವು ಆಮೇಲೆ ಪರೆಶಾನಿ ಆಗೋದು ಬೇಡ ಅದಕ್ಕೆ ಅಡ್ವಾನ್ಸ್ ಭೀ ಹೇಳತ್ತಿದ್ದೇವೆ ನಮ್ಮನೆ ದೂರ ಇದೆ ನಾವಾರ ಕಾರ್ದಾಗ ಹೋಗ್ತೇವೆ ಕ್ಯಾಬ್ ಮಾಡ್ಕೊಂಡು ಮನೆಗೆ ಮತ್ತೆ ನೀವು ಡೆಲಿವರಿ ಅಂತಂದ್ರೆ ಪಾಪ ಕತ್ಲಾಗ ಅವರು ಟು ವೀಲರ್ದಾಗ ತರಬೇಕಾಗ್ತದೆ ಹುಡುಗುರು ಅದಕ್ಕೆ ನೋಡಿ ಮಟ್ಟಿ ನಿಮ್ದು ಜವಾಬ್ದಾರಿಮ್ಯಾಲೆ ಹುಡುಗಗೆ ಕಳಿಸ್ರಿ ಮತ್ತೆ ನಾವಿಲ್ಲಿ ಆ್ಯಪಿನಾಗೆ ಎಲ್ಲ ಆರ್ಡರು ಮಾಡಿದ್ದೇನೆ ಆಲ್ರೆಡಿ ನಾವು ಅಲ್ಲಿ ಬಂದ ತಕ್ಷಣ ನಿಮಗೆ ನಾ ಫೋನ್ ಮಾಡ್ತೆ ಕಳ್ಸಿ ಕೊಡ್ರಿ ಮತ್ತೆ ಅದರಾಗೆ ಎಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಹಾಕಿ ಯಾಕೆಂತಂದ್ರೆ ನಮ್ದು ಮಮ್ಮಿ ಪಪ್ಪಾಗೆ ಸ್ವಲ್ಪ ಬಿ ಪಿ ಶುಗರು ಅದೆಲ್ಲ ಇದೆ ಹಂಗಾಗಿ ಅದ್ರಾಗೆ ಎಲ್ಲ ಸ್ವಲ್ಪ ಉಪ್ಪು ಖಾರವ ಎಲ್ಲ ಕರೆಕ್ಟು ಸ್ವಲ್ಪ ಸ್ವಲ್ಪ ಹಾಕಿರಿ ಮತ್ತೆ ಅವರಿಗೆ ಏನಾರೂ ಜಾಸ್ತಿ ಖಾರ ಅವೆಲ್ಲಾ ನಡೆಯಲ್ಲ ಅವ್ರಿಗೆ ಮತ್ತೆ ಸ್ವೀಟ್ದಾಗ ಭೀ ಎಲ್ಲ ಜರಾ ಸ್ವೀಟ್ದಾಗ್ಬಿ ಸಕ್ರೆ ಜರಾ ಕಮ್ಮಿ ಹಾಕಿ ಕೊಡ್ರಿ ಅದ್ರ ಸಂಗ್ಟ ಮತ್ತೊಂದು ಸ್ಪ್ರೈಟ್ ಬಾಟಲು ಅದನ್ನೂ ಆ್ಯಡ್ ಮಾಡಾಕಿ ಕಳಿಸ್ರಿ ಅದು ಮತ್ತೆ ನಿಮ್ಮ ಹುಡುಗಗೆ ನಿಮ್ಮ ಜಿಮ್ಮೆದಾರಿ ಮ್ಯಾಲೆ ಕಳಿಸ್ಬೇಕಾಗ್ತದೆ ನೋಡ್ರಿ ದೂರ ಇದೆ ಅರಾಮ್ಸೆ ಕಳಿಸ್ಕೊಡ್ರಿ ನಮ್ಮ ಮನೆಗೆ ಹೋದ್ಮೇಲೆ ನಾವು ಫೋನ್ ಮಾಡ್ತೇವೆ ಕಳಿಸ್ಕೊಡಟ್ರಿ ಊಟ